ನಮ್ಮ ಮನೆಯಲ್ಲಿ ಯಾವುದೇ ಸಮಾರಂಭ ಆಗಲಿ ಯಾವುದೇ ರೀತಿಯ ಫಂಕ್ಷನ್ ಆಗಲಿ ನಾವು ಮಾಡೋದು ಮೊದಲು ಸಿಹಿಯಾದ ತಿಂಡಿಗಳು ಆ ಸಿಹಿ ಸಿಹಿಯಾದ ತಿಂಡಿಗಳನ್ನು ಮಾಡಲು ನಮ್ಮ ಕುಟುಂಬದ ಎಲ್ಲ ಜನರು ಅಂದರೆ ಎಲ್ಲ ಹೆಣ್ಣು ಮಕ್ಕಳು ಸಹ ಒಂದೊಂದು ಕೈಯನ್ನು ಹಾಕುತ್ತಾರೆ ಆ ರೀತಿ ಹಾಕಿಯೇ ಅಡಿಗೆ ಮಾಡಿ ತಿನ್ನೋದ್ರಲ್ಲಿ ಇರೋ ಖುಷಿ ಯಾವುದರಲ್ಲಿ ಇರೋದಿಲ್ಲ ಮೊದಲಿಗೆ ಒಬ್ಬರು ಏನು ಮಾಡುತ್ತಾರೆ ಅಂದರೆ ಏನು ಬೇಕೋ ಹಿಟ್ಟು ಕಲಿಸುತ್ತಾರೆ ಇನ್ನೊಬ್ಬರು ಅಡಿಗೆ ಮಾಡ್ತಿರ್ತಾರೆ ಇನ್ನೊಬ್ಬರು ಹೆಲ್ಪ್ ಮಾಡ್ತಿರ್ತಾರೆ ಇನ್ನೊಂದು ಇನ್ನೊಬ್ಬರು ಕಟ್ ಮಾಡ್ತಿರ್ತಾರೆ ಸೊ ಒಂದೊಂದು ರೀತಿಯ ರೀತಿಯಲ್ಲಿ ಒಬ್ಬೊಬ್ಬರು ಕೆಲಸ ಮಾಡ್ತಾ ಇರ್ತಾರೆ ಅದೇ ರೀತಿ ಆ ಕೆಲಸ ಮಾಡುವಾಗ ಅವರ ಮಧ್ಯೆ ಇರುವ ಪ್ರೀತಿ ವಾತ್ಸಲ್ಯನು ಸಹ ಗೊತ್ತಾಗುತ್ತೆ ಅದೇ ರೀತಿ ಅವರ ಮಧ್ಯೆ ಎಷ್ಟು ಬಾಂಡಿಂಗ್ ಇದೆ ಅನ್ನೋದು ಸಹ ಗೊತ್ತಾಗುತ್ತೆ ಅದಲ್ಲದೆ ಎಷ್ಟೋ ರೀತಿಯ ವಿಷಯಗಳನ್ನು ಸಹ ತಿಳಿಯಬಹುದು ಹೇಗಂದರೆ ಅವರ ರೀತಿ ನೀತಿ ಹೇಗಿರತ್ತೆ ಅವರು ಹೇಗೆ ಮಾತಾಡ್ತಾರೆ ಹೇಗೆ ಇರ್ತಾರೆ ಮೇ ಬಿ ನಮ್ಮ ಕುಟುಂಬದವರೇ ಆಗಿರಲಿ ಇಲ್ಲಾಂದರೆ ಬೇರೆಯವರು ಆಗಿರಲಿ ಇಲ್ಲ ಮನೆಗೆ ಬಂದಿರೋ ಬಂದಿರೋ ಗೆಸ್ಟುಗಳು ಸಹ ಆಗಿರಬಹುದು ಅದೇ ರೀತಿ ನಾವು ಅವ್ರಿಗೆ ಹೇಗೆ ಸ್ಪಂದಿಸುತ್ತೀವಿ ಅವ್ರು ನಮಗೆ ಹೇಗೆ ಸ್ಪಂದಿಸ್ತಾರೆ ಅನ್ನೋದು ಪ್ರತಿಯೊಂದು ವಿಷಯ ತಿಳುವುದು ಎಲ್ಲಿ ಅಂದರೆ ಒಂದು ಅಡಿಗೆ ಮನೆಯಲ್ಲಿ ಮಾತ್ರ ಹೇಗೆಂದರೆ ಅಡ್ಗೆ ಮನೆಯಲ್ಲಿ ಗಂಡುಮಕ್ಕಳು ಇರುವುದಿಲ್ಲ ಮೇ ಬಿ ಇದ್ದರೆ ಇರಬಹುದು ಆದರೆ ಹೆಚ್ಚಾಗಿ ಹೆಣ್ಣು ಮಕ್ಕಳೇ ಇರಲು ಸಾಧ್ಯವಾಗಿದೆ ಆದ್ದರಿಂದ ಅವರು ಒಬ್ಬೊಬ್ಬರು ಒಂದೊಂದು ರೀತಿ ಮಾತನಾಡುವ ರೀತಿಯಲ್ಲಿ ಹೇಳಬಹುದು ಅವರು ಎಂತಹ ಗುಣವನ್ನು ಹೊಂದಿದ್ದಾರೆ ಎನ್ನುವುದು ಸಪೋಸ್ ಅವರು ಒಳ್ಳೆದನ್ನು ಮಾ ತಿ ಮಾತಾಡ್ತಿದ್ದರೆ ಅವರು ಒಳ್ಳೆಯವ್ರು ಅಂತ ಅಂತ ಅಲ್ಲ ಅವರು ಮನಸ್ಸಲ್ಲೊಂದು ಇಟ್ಕೊಂಡು ಆಚೆಯಲ್ಲೂ ಮಾತಾಡ್ತಾ ಇರ್ಬೌದು ಅದು ಪಲಪಲ ಅಂತ ಮಾತಾಡೋರನ್ನೂ ಸಹ ನಂಬಬಹುದು ಆದರೆ ಮೌನವಾಗಿ ಮೂಕರಾಗಿ ಇರೋರನ್ನು ಮಾತ್ರ ಯಾವತ್ತೂ ನಂಬಬಾರ್ದು ಸೊ ನಮಗೆ ಹೆಣ್ಣು ಮಕ್ಕಳ ಭಾವ್ನೆಯನ್ನು ಇಲ್ಲಿಂದ ಅವ್ರ ಮನಸ್ಸತ್ವವನ್ನು ತಿಳಿಯಲು ಅಡಿಗೆಮನೆ ಒಂದೇ ಅದಕ್ಕೆ ಉದಾ ಅದಕ್ಕೆ ಸೊಲ್ಯೂಷನ್ ಆಗಿದೆ